ನಮ್ಮ ಊರಿನ ವಿಷಯ ಎಂದರೆ ಮ್ಯಾಂಗ್ಳೂರು ಉಡುಪಿ ಕಾಪು ಅದೆಲ್ಲ ನಮ್ಮದು ಮಾತಾಡಲಿಕ್ಕೆ ಆಗ್ತದೆ ಇಲ್ಲಿ ಹೆಚ್ಚಾಗಿ ಕಾಪು ಎಂದರೆ ಅಲ್ಲಿ ಲೈಟ್ಹೌಸು ಲೈಟ್ಹೌಸ್ ತುಂಬ ಫೇಮಸ್ ಉಂಟು ಕಾಪುದ್ದು ತುಂಬ ಜನರು ಬರ್ತಾ ಇರ್ತಾರೆ ಶಿವಮೊಗ್ದಿಂದ ತೀರ್ಥಳ್ಳಿ ಇಂದ ಎಲ್ಲ ಪ್ಲೇಸಿನಿಂದ ಇಲ್ಲಿಗೆ ಬರ್ತಾರೆ ಕಾಲೇಜ್ ಸ್ಟೂಡೆಂಟ್ ಉಂಟು ಸ್ಕುಪ್ ಸ್ಕೊಪ್ಪ ಉಂಟು ಸ್ಕೂಬ ಉಂಟು ಸ್ಕೂಬ ಉಂಟು ಎಲ್ಲ ಉಂಟು ಎಲ್ಲ ಸೌಲಭ್ಯ ಆಗಿ ಹೋಗಿದೆ ಕಾಪುನಲ್ಲಿ ಈಗ ಲೈಟ್ಹೌಸಿನಲ್ಲಿ ಸಂಡೇ ಹೋದರೆ ತುಂಬ ತುಂಬ ಜನರು ಇರ್ತಾರೆ ಸಂಡೇ ಫುಲ್ ಇರ್ತದೆ ಗಾಡಿ ಸಹ ಪಾರ್ಕಿಂಗಿಗೆ ಜಾಗ ಸಿಗೋದಿಲ್ಲ ಅಷ್ಟು ಉಂಟು ಹೇಳಲಿಕ್ಕೆ ಒಂದು ಕಾಪು ವಿಲೇಜ್ ಏರಿಯಾ ಅಂದು ಮೊದಲು ಈಗ ಅದು ಒಂದು ಟೂರಿಸ್ಟ್ ಸೆಂಟರ್ ಆಗಿ ಹೋಗಿದೆ ಹಾಗೆ ಮತ್ತೆ ಉಡುಪಿಗೆ ಹೋದರೆ ಉಡುಪಿಯಲ್ಲಿ ತುಂಬ ದೇವಸ್ಥಾನ ಉಂಟು ಮಠ ಉಂಟು ತುಂಬ ಇವು ಆಲ್ ಓವರ್ ಇಂಡಿಯಾ ಫೇಮಸ್ ಉಂಟು ಅದು ಮಠ ಮಠ ತುಂಬ ಫೇಮದ್ ಅಲ್ಲಿ ಒಂದು ಪರ್ಯಾಯ ಆಗ್ತದೆ ಪರ್ಯಾಯ ತುಂಬ ದೊಡ್ಡದು ಮಾರ್ಕೇಟು ಅದರಲ್ಲಿ ಎಂಥ ನೀವು ವಿಸಿಟ್ ಮಾಡ್ಬೋದು ದೇವಸ್ಥಾನ ತುಂಬ ಉಂಟು ಕಾ ಉಡುಪಿಯಲ್ಲಿ ಎಲ್ಲ ದೇವಸ್ಥಾನ ಉಂಟು ಮತ್ತೆ ಮ್ಯಾಂಗ್ಲೂರಿನಲ್ಲಿ ಬತ್ತೇರಿ ಬತ್ತೇರಿ ನೋಡಲಿಕ್ಕೆ ಒಂದು ಪ್ಲೇಸ್ ಒಳ್ಳೇದುಂಟು ಬತ್ತೇರಿಯಲ್ಲಿ ಮತ್ತೆ ಝೂ ಮತ್ತೆ ಸೀ ಪೀಚ್ ಬೀಚ್ ತುಂಬ ಉಂಟು ನಮ್ಮ ಕರಾವಳಿ ಪ್ರದೇಶ ಅಲ್ಲ ನಮ್ಮ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಆದುದರಿಂದ ಅಲ್ಲಿ ಸು ಟ್ರಾವೆಲ್ಲಿಂಗಿಗೆ ತುಂಬ ಒಳ್ಳೇದಾಗ್ತದೆ ಎಲ್ಲ ಮತ್ತೆ ಮೀನು ಮೀನು ಫಿಶಿಂಗ್ ತುಂಬ ಉಂಟು ಫಿಶಿಂಗ್ ನೋಡಲಿಕ್ಕೆ ತುಂಬ ಜನ ಬರ್ತಾರೆ ಎಲ್ಲೆಲ್ಲಿಂದ ಅಂದು ಬರ್ತಾರೆ ಫೇಮಸ್ ಫಿಶಿಂಗ್ ಉಂಟು ಫಿಶಿಂಗ್ ಎಂದರೆ ನೆಟ್ ಫಿಶಿಂಗ್ ಸಹ ಉಂಟು ಹುಕ್ ಫಿಶಿಂಗ್ ಸಹ ಉಂಟು ಮತ್ತೆ ಎಲ್ಲ ಫಿಶಿಂಗ್ ಸಹ ಇಲ್ಲಿ ಉಂಟು ಕರಾವಳಿ ಪ್ರದೇಶ ಆದುದರಿಂದ ಸ್ವಲ್ಪ ತುಂಬ ಇಂಟ್ರೆಸ್ಟ್ ಆಗ್ತದೆ ಮತ್ತೆ ಕು ಕುಂದಾಪುರ ಕುಂಬ ಕುಂದಾಪುರ ಒಳ ಒಳವರೆಗೆ ಸಹ ತುಂಬ ಉಂಟು ಫಿಶಿಂಗ್ ಏರಿಯಾ ಉಂಟು ಮಲ್ಪೆ ಬೀಚ್ ತುಂಬ ಫೇಮಸ್ ಅಂದರೆ ತುಂಬ ಫೇಮಸ್ ಆಗಿದು ಹೋಗಿದೆ ಈಗ ಕುಬಾ ಅದು ಸ್ಕುಬಾ ಎಲ್ಲ ಉಂಟು ಅದರಲ್ಲಿ ಮತ್ತೆ ಹ್ಯಾಂಡ್ ಗ್ಲೇಡರ್ಸ ಪೂ ಎಲ್ಲ ಸೌಲಭ್ಯ ಉಂಟು ಮಲ್ಪೆಯಲ್ಲಿ ಮಲ್ಪೆಯಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ಓ ಬಸ್ಸು ಈ ನೂರಾರು ಬಸ್ ನಿಲ್ತದೆ ಅದು ಸಂಡೇ ಸಂಡೇ ಫುಲ್ಲ್ ಇರ್ತದೆ ಅದರಲ್ಲಿ ಒಂದು ಯಾರು ಸಹ ಬಂದ ಮೇಲೆ ಒಂದು ಮಲ್ಪೆ ಬೀಚಿಗೆ ಒಂದು ವಿಸಿಟ್ ಮಾಡಲೇಬೇಕು ಅದು ನೋಡುವ ದೃಶ್ಯ ಆಗಿದೆ ಒಂದು ತುಂಬ ಒಳ್ಳೆ ದೃಶ್ಯ ಆಗಿದೆ ಆದುದರಿಂದ ಇದು ಇಲ್ಲೆ ಪ ಮ್ಯಾಂಗ್ಳೂರು ಸಹ ಒಳ್ಳೆ ಮ್ಯಾಂಗ್ಳೂರು ಸಿಟಿ ಎಲ್ಲ ಮ್ಯಾಂಗ್ಳೂರಲ್ಲಿ ಒಳ್ಳೆದುಂಟು ಟೌನ್ ಹಾಲ್ ಅದು ಎಲ್ಲ ಒಳ್ಳೆದುಂಟು ಮತ್ತೆ ಬತ್ತೇರಿ ಉಂಟು ಎಲ್ಲ ಮಾನ್ಯುಮೆಂಟ್ಸ್ ಮೊದಲಿದ್ದುಂಟು ತುಂಬ ಟಿಪ್ಪು ಟಿಪ್ಪೂ ಟಿಪ್ಪು ಪೋರ್ಟ್ ಉಂಟು ಫೋರ್ಟ್ ಉಂಟು ಟಿಪ್ಪು ಫೋರ್ಟ್ ತುಂಬ ಫೇಮಸ್ ಆಗಿದೆ ಅದು ಮತ್ತೆ ಅಲ್ಲಿಂದ ಬ ಮಲ್ ಮಲ್ಪೆಯಿಂದ ಒಂದು ಟೂರಿಸ್ಟ್ ಸೆಂಟ್ ಇದಕ್ಕೆ ಒಂದು ಪ್ಲೇಸ್ ಉಂಟು ಅದಕ್ಕೆ ಸೈಂಟ್ ಮೇರಿಸ್ ಹೇಳ್ತಾರಲ್ಲ ಸೈಂಟ್ ಮೇರಿಸ್ ಉಂಟು ಒಂದು ಈ ಸ್ಮಾಲ್ ಐಲ್ಯಾಂಡ್ ಸ್ಮಾಲ್ ಐಲ್ಯಾಂಡ್ ಸುಮ್ ಏನಿಲ್ಲ ಅಲ್ಲಿ ಸ್ಮಾಲ್ ಐಲ್ಯಾಂಡ್ ಮತ್ತೆ ಪಿಕ್ನಿಕ್ಕಿಗೆ ತುಂಬ ಸುಯ್ಟೆಬಲ್ ಅದು ತುಂಬ ಸುಯ್ಟೆಬಲ್ ಉಂಟು ಪಿಕ್ನಿಕ್ಕಿಗೆ ಪಿಕ್ನಿಕ್ಕಿಗೆ ತುಂಬ ಒಳ್ಳೇದಾಗ್ತಿದೆ ಅಲ್ಲಿ ಅಡಿಗೆ ಎಲ್ಲ ಮಾಡಿ ತೆಗೆದುಕೊಂಡು ಹೋಗಬೇಕು ಅಲ್ಲಿಯೆ ಸಹ ಅಲ್ಲಿಯೆ ಊಟ ಮಾಡೋದಾದರೆ ಅಲ್ಲಿ ಏನು ಮಾರ್ಕೆಟಿಂಗ್ ಇಲ್ಲ ಅಲ್ಲಿ ಮಾರ್ಕೆಟ್ ಇಲ್ಲ ಏನು ಸಿಗೋದಿಲ್ಲ ಈವನ್ ನೀರು ಸಹ ಸಿಗೋದಿಲ್ಲ ನೀರಿಗೆ ನಮ್ಮ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೋದು ಸ್ಮಾಲ್ ಐಲ್ಯಾಂಡ್ ಅಲ್ಲ ಇಲ್ಲಿ ಬೋಟ್ನಲ್ಲಿ ಮಲ್ಪೆಯಿಂದ ಬೋಟ್ ಹೋಗ್ತದೆ ಮಲ್ಪೆಯಿಂದ ಬೋಟ್ ಹೋಗ್ತದೆ ಅಲ್ಲಿ ಬೋಟ್ ಹೋದರೆ ಅಲ್ಲಿ ಬೋಟ್ ನಿಂತು ಅವರು ಬೆಳಿಗ್ಗೆ ಅಲ್ಲಿ ಬಿಡುತ್ತಾರೆ ತೆಗ್ದು ಕರೆದುಕೊಂಡು ಹೋಗಿ ಮತ್ತೆ ಸಾಯಂಕಾಲ ತೆಗೆದುಕೊಂಡು ಬರ್ತಾರೆ ಅದಕ್ಕೆ ಒಂದು ಪರ್ಟ್ ಸರ್ಟೇನ್ ಉಂಟು ಉಂಟು ಫೀ ಉಂಟು ಅದು ಪೇಮೆಂಟ್ ಮಾಡಿದರೆ ಆಯಿತು ಅದು ಆದುದರಿಂದ ಅದು ತುಂಬ ಟೂರಿಸ್ಟ್ ಪಿಕ್ನಿಕ್ ಏರಿಯಾ ಅದು ಅದು ನೋಡುದಿದೆ ಮತ್ತೆ ಕೋಡಿ ಬೆಂಗ್ರೆ ಉಂಟು ಕೋಡಿ ಬೆಂಗ್ರೆ ಬೆಂಗ್ರೆ ಅಲ್ಲಿ ಹ್ಯಾಂಗಿಂಗ್ ಬ್ರಿಜ್ ಉಂಟು ಅಲ್ಲಿ ಸಹ ವಿಸಿಟ್ ಮಾಡ್ಬೋದು ಮತ್ತೆ ಬೆಂಗರೆ ಅಂದರೆ ಒಂದು ನದಿ ನದಿ ಮತ್ತು ಈ ಸಮುದ್ರ ಒಟ್ಟಾಗೋದು ಒಂದು ಪ್ಲೇಸ್ ಉಂಟು ಅಲ್ಲಿ ಅದು ಕೋಡಿ ಬೆಂಗ್ರೆ ಹೇಳ್ತಾರೆ ಅಲ್ಲಿಗೆ ತುಂಬ ಜನರು ಬರ್ತಾರೆ ತುಂಬ ಜನ ಬರ್ತಾರೆ ನಮ್ಮ ಊರಿಂದು ನಮಗೆ ವ್ಯಾಲ್ಯು ಇಲ್ಲ ಹೊರಗಿನವರಿಗೆ ತುಂಬ ವ್ಯಾಲ್ಯು ಉಂಟು ಅದು ನೋಡಲಿಕ್ಕೆ ಅದು ಅವ್ರು ಅವರು ಎಲ್ಲೆಲ್ಲಿಂದ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ತುಂಬ ಬಸ್ ಉಂಟು ತುಂಬ ಉಂಟು ಬಸ್ ಎಲ್ಲ ಬರ್ತದೆ ಎಲ್ಲ ಉಂಟು ಮತ್ತೆ ಮತ್ತೆ ಆಚೆ ಹೋಗಿ ಹೆಚ್ಚಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿಯೆ ಇರೋದು ಕರಾವಳಿ ಕು ಕುಂದಾಪುರದಲ್ಲಿ ಒಂದು ಕೋಡಿ ಪ್ಲೇಸ್ ಉಂಟು ಕೋಡಿ ಕೋಡಿ ಹೇಳ್ತಾರೆ ಅಲ್ಲಿ ನಿಮಗೆ ಇದು ಫ್ಯಾರಾ ಫೇರಿ ಉಂಟು ಫೇರಿನಲ್ಲಿ ಒಂದು ಸರ್ಟೇನ್ ಅಮೌಂಟ್ ಉಂಟು ಅದು ತಗ ಉಂಟು ಫೀ ಕೊಟ್ಟು ಅದೂ ಫೇರಿಯಲ್ಲಿ ಹೋದರೆ ಫೇರಿಯವರೆ ಅವರು ಸು ಒಂದು ರೌಂಡು ಸುತ್ತಾರೆ ಗಂಗೊಳ್ಳಿ ಎಲ್ಲ ಸುತ್ತಿಕೊಂಡು ಬರ್ತಾರೆ ಸುತ್ತಿಕೊಂಡು ಬಂದು ವಾಪಾಸ್ಸು ಬಿಡ್ತಾರೆ ಒಂದೂ ಅರ್ಧ ಒಂದು ಒಂದು ಗಂಟೆ ಅವರು ಹೋಗ್ಬೋದು ಅದು ಸಹ ಒಂದು ವಿಸಿಟಿಂಗ್ ಪ್ಲೇಸ್ ಅದು ತುಂಬ ಒಳ್ಳೆದುಂಟು ಕೋಡಿ ನಾವು ಅಲ್ಲಿ ಹೋಗಿದ್ದೇವೆ ಮೊದಲು ಎಲ್ಲ ಅಲ್ಲಿಗೆ ಹೋಗೋದು ಬೋಟಿಂಗ್ ಉಂಟಲ್ಲ ಬೋಟಿಂಗ್ ಉಂಟು ಎಲ್ಲ ಫಾಲ್ಸ್ ಉಂಟು ಎಲ್ಲ ಉಂಟು ಎಲ್ಲ ಇರ್ತದೆ ಅಲ್ಲಿ ಅದು ಬೆಂಗ್ರೆ ಕೋಡಿ ಬೆಂಗ್ರೆ ತೋನ್ಸೆ ಎಲ್ಲ ಉಂಟು ಅದು ಕಾಪುದು ಲೈಟ್ಹೌಸು ತುಂಬ ಒಳ್ಳೆದು ಇಲ್ಲ ಎಲ್ಲ ಕಲ್ಲು ಕಲ್ಲು ಕಲ್ಲು ಉಂಟಲ್ಲ ಅದರ ಒಳ್ಳೇದು ಸೀನ್ಸ್ ಒಳ್ಳೇದುಂಟು ಕಾಪುದು ಜನ ತುಂಬ ಬರ್ತಾರೇ ಜನ ತುಂಬ ಬರ್ತಾ ಇರ್ತಾರೆ ಅಲ್ಲಿ ಪಾರ್ಕಿಂಗಿಗೇ ಸ್ಥಳ ಸಿಗೋದಿಲ್ಲ ಅಷ್ಟು ಅಲ್ಲಿ ಮಾತ್ರ ಜಾಗ ಸಹ ಇಲ್ಲ ನೋಡಲಿಕ್ಕೆ ಉಂಟು ಅಲ್ಲಿ ಮತ್ತೆ ಕೆಲವೊಮ್ಮೆ ಇಲ್ಲಿ ಮತ್ತೆ ಈಗ ಫೇಮಸ್ ಆಗಿದೆ ಒಂದು ಪಡುಬಿದ್ರಿಯಲ್ಲಿ ಪಡುಬಿದ್ರಿಯಲ್ಲಿ ಒಂದು ಬೀಚ್ ಫೇಮಸ್ ಆಗಿದೆ ಅಲ್ಲಿ ಸ್ವಲ್ಪ ಜನರು ಹೋಗ್ತಾಯಿದ್ದಾರೆ ಪಡುಬಿದ್ರಿ ಬೀಚಲ್ಲಿ ಎಲ್ಲ ಹೋಗ್ತಾರೆ ಮತ್ತೆ ಸ್ವೀಮಿಂಗ್ ಸಹ ಉಂಟು ಸ್ವೀಮಿಂಗ್ ಉಂಟು ಸ್ಕೇಟಿಂಗ್ ಉಂಟು ಎಲ್ಲ ಉಂಟು ಅಲ್ಲೆ ಮಲ್ಪೆ ಬೀ ಮಲ್ಪೆ ಬೀಚಿಗೆ ತುಂಬ ಜನ ಬರ್ತಾರೆ ಮಲ್ಪೆ ಬೀಚಿನಲ್ಲಿ ಇದ್ದರೆ ಒಳ್ಳೆದುಂಟು ಮತ್ತೆ ಉಡುಪಿಗೆ ತುಂಬ ಜನ ಬರ್ತಾರೆ ಈಗ ಎಲ್ಲ ಪ್ಲೇಸ್ ಸಹ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲ ಎಲ್ಲ ಟ್ರಾ ಇದು ಒಳ್ಳೆದಾಗಿದೆ ಎಲ್ಲ ಪ್ಲೇಸ್ ಒಳ್ಳೆ ಆಗಿದೆ ಗಾಡಿ ಹೋಗ್ತದೆ ಎಲ್ಲ ಒಳ್ಳೆದಾಗಿದೆ ಸ್ವಿಮ್ಮಿಂಗ್ ಸಹ ಉಂಟು ಸೀ ಸಿಮ್ಮಿಂಗ್ ಉಂಟು ಎಲ್ಲ ಉಂಟು ಗಾರ್ಡ್ ಎಲ್ಲ ಇರ್ತಾರೆ ಅಲ್ಲಿ ತುಂಬ ಏನು ಹೆದರುವುದು ಅಗತ್ಯ ಇಲ್ಲ ಎಲ್ಲಿ ಸೀಮಿಂಗ್ ಉಂಟು ಅಲ್ಲಿ ಗಾರ್ಡು ಹೋಗಿ ಇರ್ತಾರೆ ನೋಡಲಿಕ್ಕೆ ಸೆಕ್ಯೂರಿಟಿ ಇರ್ತದೆ ಅದರಿಂದ ಹೆದರೋದು ಏನು ಇದಿಲ್ಲ ತುಂಬ ಒಳ್ಳೆದುಂಟು ಕವರ್ ಉಂಟು ಅದು ಅಂಗಡಿ ಮಾರ್ಕೇಟ್ ತುಂಬ ಇತ್ತು ತುಂಬ ಆಗಿದೆ ತುಂಬ ಆಗಿದೆ ಮಾರ್ಕೆಟ್ ಎಲ್ಲ ಇಷ್ಟು ಆದರೆ ಸಹ ಈಗ ಟ್ರಾವೆಲಿಂಗ್ ಒಳ್ಳೆದು ನಮ್ಮ ಕಾಪುನ ಕಾ ಮಲ್ಪೆ ಬೀಚ್ ಅದು ಪಡುಬಿದ್ರಿ ನಾವು ಹೋಗ್ಬೋದು ಹೋಗೋದಾದರೆ ಒಳ್ಳೆದಿದ್ದರೆ ಒಳ್ಳೆದಾಗ್ತು